ನನಗೆ ಯಾವುದೇ ಸಂಗೀತ ವಾದ್ಯಗಳನ್ನ ನುಡಿಸೋದಕ್ಕೆ ಬರುವುದಿಲ್ಲ ಸಂಗೀತ ನುಡಿಸೋವಂಥದ್ದು ಭಾಳಷ್ಟು ಕಾರ್ಯಕ್ರಮ ನಾನು ನೋಡುತ್ತೇನೆ ಆಮೇಲೆ ಅನೇಕ ತಬಲಾ ವಾದಕರ ಈ ಜುಗುಲ್ ಬಂದಿಯನ್ನು ನೋಡಿದ್ದೇನೆ ಕೊಳಲು ಜುಗಲ್ ಬಂದಿಯನ್ನು ನೋಡಿದ್ದೀನಿ ಭಾಳಷ್ಟು ನೋಡಿದ್ದೀನಿ ನನಗೆ ಇಷ್ಟ ಇರುವುದೇನಂದರೆ ತಬಲದಲ್ಲಿ ಇಷ್ಟ ನುಡಿಸೋದಕ್ಕೆ ಕಲಿಯುವ್ದಕ್ಕೆ ಯೋಚನೆ ಮಾಡುತ್ತೇನೆ ಆಮೇಲೆ ಯಕ್ಷಗಾನ ಚಂಡೆ ಮೃದಂಗ ಇವುಗಳ ಬಗ್ಗೆ ತುಂಬ ಒಲವುಂಟು